ಹಾಂ ಯಾರು ಮಾತಾಡೋದು

ಟೊಮೆಟೋ ಟೊಮೆಟೋಗೆಷ್ಟು ಕೆ ಜಿಗೆ ತುಂಬ ಜಾಸ್ತಿ ಐತೆಲ ಅದು

ಆಂ

ಅಲ್ಲ ಟೊಮೆಟೋ ದೊಡ್ಡದುಂಟ ಸಣ್ದು ಉಂಟಾ ತುಂಬ ಕೊಳೆತ ಕೊಳೆತ ಹಾಕ್ಬಾರ್ದು ಒಳ್ಳೇದು ಹಾಕಿ ಇಲ್ಲ ಗೂಗಲ್ಪೇ ಮಾಡೋದು ಹೌದು ನೀವು ಅಡ್ರೆಸ್ ಕೊಡ್ತೇನೆ ಅಲ್ಲಿಗೆ ಕಳಿಸಿ ಎ ಜೆ ಹಾಸ್ಪಿಟಲ್ಗೆ ಬನ್ನಿ ಎ ಜೆ ಹಾಸ್ಪಿಟಲ್ ಹತ್ತಿರ ಮನೆ ಹೌದು ಹಾಂ ನಾ ಹ್ಞೂ ಸ್ವಲ್ಪ ಕಡಿಮೆ ಇಲ್ಲವಾ ಇಪ್ಪತ್ತೈದಿಗೆ ಸಿಗ್ಬೌದಾ

ಆಂ ಹೌದು

ಬೇಕೆ ಬೇರೆ ಚೀನಿಕಾಯಿ ಉಂಟಾ

ಅದಕ್ಕೆಷ್ಟು ಕೆ ಜಿಗೆ ಚೀನಿಕಾಯಿಗೆ ಹೀರೆಗೆ

ಅರ್ಧ ಕೆ ಜಿ

ಬಟಾಟೆ ಅರ್ಧ ಕೆ ಜಿ ಅರ್ಧ ಕೆ ಜಿ ಅಲಸಂದೆ ಬೀಜ ಬೀಟ್ರೋಟ್ರು ಹಾಂ ಅದು ಸಹ ಅರ್ಧ